ಹೆಲೋ ಗೋಲ್ಡನ ಮೂನ್ ಹೋಟೆಲ್ ನಾನು ಫಸಿಯಾ ಖಾನ್ ಮಾತಾಡ್ತೀನಿ ನಾಳೆ ನನ್ನಬ್ಬ ನನ್ನ ಅಪ್ಪದು ಹುಟ್ಟಿರೋದು ಹಬ್ಬ ಅದಕ್ಕೆ ನಾನು ನಿನ್ನ ಹೋಟೆಲ್ನಲ್ಲಿ ಟೇಬಲ್ ಮುಲ್ ಟೇಬಲ್ ಬುಕ್ ಮಾಡಬೇಕು ಸ ಏನೆನ ನನಗೆ ಡಿಸ್ಕೌಂಟ್ ಕೊಡ್ಬೋದಾ ಹಾಂ ಪೇಮೆಂಟ್ ಎಷ್ಟು ಆಗತ್ತೆ ನನಗೆ ಹೇಳಿ ಇವಾಗ ನಾನು ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಏನನ ಡಿಸ್ಕೌಂಟ್ ಕೊಡ್ತಾರಾ ಅಂತ ಹೇಳಿ ಯಾವ ಏನಕ್ಕೆ ನಾನು ನಿನ್ನ ಹೋಟೆಲ್ನಲ್ಲಿ ಕಾಲ್ ಮಾಡಿದೆ ಅಂತೆ ನಾನು ತುಂಬ ಹೇ ಕೇಳಿದೆಯಾ ನಿನ್ನ ಹೋಟೆಲ್ ಬಗ್ಗೆ ನಿನ್ನ ಹೋಟೆಲ್ನಲ್ಲಿ ಸರ್ವಿಸ್ ಚೆನ್ನಾಗಿದೆ ಫುಡ್ ಎಲ್ಲ ಚೆನ್ನಾಗಿದೆ ಅದಕ್ಕೆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾ ಮಾಡ್ತೇನೆ ಅಂತ ಸರ್ ನನಗೆ ಏನನ ಡಿಸ್ಕೌಂಟ್ ಮಾಡಿ ಕೊಡಿ ಸರ್ ಇಲ್ಲಿ ನನ್ನ ಮನೆ ಪಕ್ಕದಲ್ಲಿನೂ ಒಂದು ಹೋಟೆಲ್ ಇದೆ ಅದ್ನಲ್ಲಿದೂ ಸರ್ವಿಸ್ ಇದೆ ನನ್ನ ಅಷ್ಟು ನನಗೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ನಾನು ನಿನ್ನ ಹೋಟೆಲ್ನೇ ಬೇಕಂತ ಕಾಲ್ ಮಾಡಿದ್ದು ತುಂಬ ಜಾಸ್ತಿ ಕೇಳಿದೆಯಾ ಅಲ್ಲ ನಿನ್ನ ಹೋಟೆಲ್ ಬಗ್ಗೆ ಅದಕ್ಕೆ ಸರ್ ನಿನ್ನ ಹೋಟೆಲ್ನಲ್ಲಿ ಮೆನ್ಯುನೂ ತುಂಬ ಚೆನ್ನಾಗಿದೆ ಅದ್ಕೆ ನಾನು ಮೆನ್ಯೂ ನನ್ನಪ್ಪದು ಹೇಳ್ತೀನಿ ನಿನ್ನ ನನಗೆ ಪೇಮೆಂಟು ಸ್ವಲ್ಪ ಹೇಳಿ ಅದು ನಿನ್ನ ಸ್ವಲ್ಪ ಕಡಿಮೆ ಮಾಡಿ ನನಗೆ ಕೊಡಿ ಸರ್ ನೀನು ಹೋಟೆಲ್ ಚೆನ್ನಾಗಿ ಇದೆ ಅಂತೆ ಅದು ನನ್ನಪ್ಪದು ಇಪ್ಪತ್ತು ವರ್ಷ ವರ್ಷದು ನಾನು ಹಬ್ಬ ಮಾಡ್ತಾ ಇದ್ದೀನಿ ಅದಕ್ಕೆ ನನಗೆ ಮೂರು ಕೆ ಜಿದು ಚೆನ್ನಾಗಿ ಫ್ಲೇವರ್ದು ಕೇಕ್ ಬೇಕು ನಿನ್ನ ಹೋಟೆಲ್ದು ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಇದೆ ಅಂತೆ ನನ್ನ ಫ್ರೆಂಡ್ ಹೇಳಿದೆ ನನಗೆ ಒನ್ ಮೊನ್ನೆನೂ ಬಂದು ಅಲ್ಲಿ ಪಾರ್ಟಿ ಮಾಡಿದಂತೆ ಸರ್ ನಿನ್ನ ಅದಕ್ಕೋಸ್ಕರ ನನಗೆ ಸ್ವಲ್ಪ ಕಡಿಮೆದು ಮಾಡಿ ನನಗೆ ಕೊಡಿ ಟೈಮಿಂಗು ನಾನು ಹೇಳ್ತೀನಿ ನೈಟ್ ಹತ್ರ ನಾನು ನಾನೆಲ್ಲಾರು ಬರ್ತೇನೆ ಜಾಸ್ತಿ ಜನರು ಬರ್ತಾ ಇದ್ದೀನಿ ನಿನ್ನ ಸ್ವಲ್ಪ ನನಗೆ ಪೇಮೆಂಟ್ದು ಹೇಳ್ತಿರಾ ಅಂದರೆ ನಾನು ಎಲ್ಲ ಡಿಸೈಡ್ ಮಾಡ್ತೀನಿ ನಾನು ಇವಾಗೆ ನಾನು ಪೇಮೆಂಟ್ ಮಾ ಮಾಡ್ತೀನಿ ನಿನಗೆ ಹೌದು